ಬಾ ಅಕ್ಕ ಯಾವ ಥರದ ಹೂವ ಬೇಕು ಆಂ ಎಷ್ಟು ಮೊಳ ಬೇಕು ಅಕ್ಕ ಮಲ್ಲಿಗೆ ಹೂವು ಅಕ್ಕ ಒಂದು ಮೊಳಕ್ಕೆ ಬಂದ್ಬಿಟ್ಟು ಈಗ ತುಂಬ ಜಾಸ್ತಿ ಬೆಲೆ ಇರೋದರಿಂದ ಐವತ್ತು ರೂಪಾಯಿ ಆಗ್ತದೆ ಅಕ್ಕ ಒಂದು ಮೊಳಕ್ಕೆ ನೀವು ಹದಿನೈದು ಮೊಳ ಬೇಕಂತೀರ ಅಕ್ಕ ಇದು ಮೊ ಹೂವ ಹೂವ ನಮಗೇ ಸಿಗೋದು ಬಹಳ ಕಡ್ಮೆಗೆ ಸಿಕ್ತೈತೆ ಅಕ್ಕ ಅಂದರೆ ಭಾಳ ಹೂವ ಕಡಿಮೆ ಸಿಗ್ತವೆ ಅದು ನಾವು ನಾವೂ ಬೆ ತಗೊಂಬರಬೇಕಲ್ಲಕ್ಕ ತಗೊಂಬರಬೇಕು ಮಾರಬೇಕು ನಮಗೂ ಖರ್ಚು ಆಗ್ತದಲ್ಲ ನೋಡಿರಿ ನಲವತ್ತೈದು ರೂಪಾಯ್ಗೆ ಕೊಡ್ತೀನಿ ನೋಡಿರಿ ಹಾಂ ಹಾಂ ಮತ್ತು ಬೇರೆ ಏನಾದರೂ ಬೇಕಾ ಅಕ್ಕ ಹಾಂ ಅಕ್ಕ ಕಾಕಡಾ ಕಾಕಡಾ ಅಕ್ಕ ಬಹಳ ರೇಟ್ ಐತೆ ಹೇಳ್ತೀನಿ ಎಪ್ಪತ್ತು ರೂಪಾಯಿ ಒಂದು ಮೊಳ ಆಗ್ತೈತೆ ಕಾಕಡಾ ಅಂತೂ ಅಲ್ಲಕ್ಕ ಕಾಕಡಾ ಸಿಗೋದೇ ಬಹಳ ಕಡಿಮೆ ಸಿಗ್ತೈತೆ ಹೂವ ನೀವು ರೇಟ್ ಆಗ್ತದೆ ಅಂತ ಹೇಳ್ತೀರಿ ನೋಡಿರಿ ಅಷ್ಟೋ ಇಷ್ಟೋ ಮಾಡ್ಕೊಂಡು ಕೊಡಿರಿ ಸರಿ ಆಯ್ತು ಅಕ್ಕ ಎಷ್ಟು ಮೊಳ ಬೇಕಕ್ಕ ಇದು ಮತ್ತು ಬೇರೇನಾದ್ರೂ ಬೇಕಾ ಅಕ್ಕ ಬೇರೆ ಹೂವ ಏನಾದರೂ ಗುಲಾಬಿ ಎಷ್ಟು ಬೇಕು ಅಕ್ಕ ಹಾಂ ಅಕ್ಕ ಕಾಲು ಕೆಜಿ ಬಂದ್ಬಿಟ್ಟು ನೂರು ರೂಪಾಯಿ ಇದು ಹಬ್ಬದ ಸೀಸನಲ್ಲ ಅಕ್ಕ ಎಲ್ಲ ಕಡೆ ಹೋದರೂನು ಇಷ್ಟೇ ರೇಟಲ್ಲಿ ಹೇಳ್ತದೆ ಕಾಲು ಕೆಜಿ ಬಂದುಬಿಟ್ಟು ನೂರು ರೂಪಾಯಿ ನೋಡಿರಿ ಅರ್ಧ ಕೆಜಿ ಸಾಕಾ ಹಾರ ಏನಾದರೂ ಬೇಕಾ ಅಕ್ಕ ಹಾಂ ಮಲ್ಲಿಗೆ ಹೂದ್ರಲ್ಲಿ ಅಂದರೆ ಆಗ್ತದೆ ಇನ್ನೊಂದು ಗಂಟೆ ಬಿಟ್ಟು ಬರ್ತೀರಾ ನಾನು ಮಾಡಿ ರೆಡಿ ಮಾಡಿ ಇಟ್ಟುಬಿಡ್ತೀನಿ ಒಂದು ಹಾರಕ್ಕೆ ನೂರು ರೂಪಾಯಿ ಆಗ್ತೈತೆ ಸರಿ ಎಂಬತ್ತು ರೂಪಾಯಿ ತಗೊಳ್ಳಿರಿ

ಇನ್ನೊಂದು ಗಂಟೆ ಬಿಟ್ಟು ಬನ್ರಿ ಹಾಂ ಗಂಟೆ ಬಿಟ್ಟು ಬಂದುಬಿಡ್ರಿ ಎಲ್ಲನೂ ಕಟ್ಟಿಟ್ಬಿಡ್ತೇನೆ ಆಂ ಇನ್ನು ಸೆವಂತಿಗೆ ಹೂ ಇದೆ ಆಮೇಲೆ ಬಿಡಿ ಹೂವ ಇದಾವೆ ಆಂ ಅದೇ ಬಿಡಿ ಹೂವ ಇದೆ ಹಾಂ ಸರಿ ಆಯ್ತು ಇಲ್ಲ ನೀವು ಹೋಗ್ ಬನ್ರಿ ನಾನು ಕಟ್ಟಿಟ್ಟುಬಿಡ್ತೀನಿ ಕಟ್ಟಿದ್ಮೇಲೆ ಬಂದು ತಗೊಂಡು ಹೋಗಿರಿ ಹಾಂ ಸರಿ ಆಯಿತು